ಅಂಚೆ ಚೀಟಿ ನಾಣ್ಯಗಳು ಕಲ್ಲುಗಳು ಸಂಗ್ರೈಸಿದಿಂದ ಶೈಕ್ಷಣಿಕ ಮೌಲ್ಯ ಏನು ಅಂದರೆ ಕಾ ಕಾಲ ಹೋಗ್ತಾ ಹೋಗ್ತಾ ಯಾವ ರೀತಿ ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ ನಾವು ತಿಳ್ಕೊಬೌದು ಮತ್ತು ಮು ಮುಂದೆ ಬರೋ ಪೀಳಿಗೆಗೂ ಕೂಡ ತುಂಬಾ ಹಿಸ್ಟ್ರಿ ಮಾಡ್ಬೌದು ಅಂತಲೇ ಹೇಳ್ಬೌದು ನಾವು ಈ ಥರ ಎಲ್ಲ ಬಳಕೆ ಮಾಡ್ತಿದ್ವಿ ನಾವು ಅದರಿಂದ ಏನು ಕಲಿತೀವಿ ಅಂದರೆ ಮೊದಲಿಗೆ ಎಲ್ಲ ಏನಾದ್ರೂ ಒಂದು ವಿಷಯ ಯಾರಿಗಾದರೂ ತಿಳಿಸ್ಬೇಕು ಅಂದರೆ ಎರಡು ದಿನಗಳ ಕಾಲ ತಗೊತಿದ್ರು ಆದರೆ ಇವಾಗ ಬೇಗನೇ ಆಗುತ್ತೆ ನೆಟ್ವರ್ಕ್ ತುಂಬಾ ಮುಂದುವರ್ದ್ರೋದ್ರಿಂದ ಹೋಗ್ತಾ ಹೋಗ್ತಾ ಇದೇ ಥರ ಇರೋದಿಲ್ಲ ಆ ಕಾಲ ತುಂಬಾ ಬದಲಾವಣೆ ಹೊಂದುತ್ತಾ ಹೋಗುತ್ತೆ ಅಂತ ಕೂಡ ನಾವು ತಿಳ್ಕಬೌದು ಇನ್ನು ನಾಣ್ಯ ಬಗ್ಗೆ ಹೇಳಬೇಕಪ್ಪ ಅಂದರೆ ಫಸ್ಟಿಗೆಲ್ಲ ಐವತ್ತು ಪೈಸೆ ಇಪ್ಪತ್ತೈದು ಪೈಸೆ ಇವೆಲ್ಲ ಚಲಾವಣೆ ಆಗ್ತಿದ್ದವು ಆದರೆ ಇವಾಗ ಅವುಗಳಿಗೆ ಮೌಲ್ಯವೇ ಇಲ್ಲ ಅಂತನೂ ಹೇಳ್ಬೌದು ಮೊದಲೆಲ್ಲ ಜನರು ವಸ್ತುಗಳನ್ನು ಕೊಟ್ಟು ವಸ್ತುಗಳನ್ನು ತಗೊಳೋದು ಇಸ್ಕೊಳೋದು ಈ ಥರದೆಲ್ಲ ಮಾಡ್ತಿದ್ದರು ಮತ್ತು ನಾಣ್ಯಗಳೇ ಇರಲಿಲ್ಲ ಬರ್ತಾ ಬರ್ತಾ ನಾಣ್ಯಗಳು ಸೃಷ್ಟಿಯಾದವು ಮತ್ತು ನಾಣ್ಯಗಳಿಂದ ಸಂಗ್ರಹಿಸೋದ್ರಿಂದ ಹೋಗ್ತಾ ಹೋಗ್ತಾ ನಾಣ್ಯಗಳೇ ಇರುವುದಿಲ್ಲ ಮುಂದೆ ಬರೋ ಪೀಳಿಗೆಗೆ ನಾಣ್ಯಗಳು ಸಂಗ್ರೈಸ್ದಿಂದ ತುಂಬಾ ಇಸ್ಟ್ರಿ ಮಾಡ್ಬೌದು ಅವರಿಗೆ ಹೇಳ್ಬೌದು ಈ ಥರದ್ದೆಲ್ಲ ನಾಣ್ಯಗಳಿದ್ದವು ಅಂತ ಇಸ್ಟ್ರಿ ಮಾಡ್ಬೋದು ಅನ್ನೋದು ಮೇನ್ ಪಾಯಿಂಟ್ ಆಗಿರುತ್ತೆ ಇ ಅದರಿಂದ ನಾವೇನು ತಿಳ್ಕೊಬೌದು ಅಪ್ಪ ಅಂದರೆ ಈಗ ಕಾಲ ಹೀಗೆ ಇರೋಲ್ಲ ಹೋಗ್ತಾ ಹೋಗ್ತಾ ತು ತುಂಬಾ ಬದಲಾವಣೆ ಆಗ್ತೇತೆ ಅಂತನೂ ಅವರಿಗೆ ತಿಳಿಸಿಕೊಡ್ಬೋದು ನಾಣ್ಯ ಹೋಗಿ ಎಲ್ಲ ಈಗ ನೋಟ್ ಬಂದವು ಫಸ್ಟಿಗೆ ಐವತ್ತು ಪೈಸೆ ಈಗ ಟ್ವೆಂಟಿ ಫೈವ್ ಪೈಸ್ ಪೈಸೆ ಅವೆಲ್ಲ ಹೋಗಿ ಈಗ ಒಂದು ರೂಪಾಯಿ ಐದು ರೂಪಾಯಿ ಕಾಯ್ನ್ ಹೈ ಇವೆಲ್ಲ ಜಾರಿಗೆ ತಂದರು ಜಾರಿಗೆ ತಂದರು ಹೋಗ್ತಾ ಹೋಗ್ತಾ ಕಾಲ ಇದೇ ರೀತಿ ಇರಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ ಅನ್ನೋದು ಮೇನಾಗಿ ನಾವು ತಿಳ್ಕೋಬೇಕಾಗುತ್ತೆ ಇಲ್ಲಿ